ನಾನು ನನ್ನ ಪ್ಯಾಮಿಲಿಯೊಂದಿಗೆ ಪ್ರಯಾಣವನ್ನು ಮಾಡಲು ಬಯಸುತ್ತೇನೆ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ವೈ ಕ್ಷೇತ್ರಕ್ಕೆ ಪ್ರವಾಸವನ್ನು ಹೋಗ್ತಾಯಿದ್ದೀವಿ ಅಂತ ಬಂದಾಗ ಪ್ಯಾಮಿಲಿಯಲ್ಲಿ ಪ್ರವಾಸವನ್ನು ಹೋಗೋದ್ರಿಂದ ಪ್ಯಾಮಿಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಮಾಡ್ಬೋದು ಅಂತ ಕರಿತೀವಿ ಫ್ಯಾಮಿಲಿಯಲ್ಲಿ ಪ್ರವಾಸವನ್ನು ಹೋಗೋದ್ರಿಂದ ಅಥ್ವಾ ಪ್ರಯಾಣವನ್ನು ಮಾಡೋದರಿಂದ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿ ಇರ್ಬೋದು ಅಂತಲೇ ಹೇಳ್ಬೋದು ಎಲ್ಲರೂ ಚೆನ್ನಾಗಿ ಪ್ರವಾಸವನ್ನು ನೋಡ್ಬೋದು ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಇರುವಂತಹ ಪ್ಲೇಸ್ಗಳನ್ನು ನೋಡೋದರ ಮೂಲಕ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ಸ್ ಸಿಗುತ್ತೆ ಫ್ಯಾಮಿಲಿಯಲ್ಲಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗೋದಾಗಿರ್ಬೋದು ಫ್ಯಾಮಿಲಿಯಲ್ಲಿ ಎಲ್ಲರ ಎಲ್ಲರೂ ನೆಮ್ಮದಿಯಿಂದ ಸುಖವಾಗಿ ಫ್ಯಾಮಿಲಿಯಲ್ಲಿ ಪ್ರವಾಸವನ್ನು ಕೈಗೊಂಡು ಹೋಗಿಬರಬಹುದು ಈ ಪ್ರಯಾಣ ಮಾಡುವದರಿಂದ ಏಕೆಂದರೆ ಎಲ್ಲರೂ ಚೆನ್ನಾಗಿ ಹೋಗಿಬರ್ಬೋದು ಎಲ್ಲರೂ ಗೊತ್ತಿರೋರು ಇರ್ತಾರೆ ಫ್ರೆಂಡ್ಸ್ ಎಲ್ಲ ಹೋಗಿ ಏನು ಗೊತ್ತಿರುತ್ತೆ ಫ್ಯಾಮಿಲಿಯಲ್ಲಿ ಹೋಗುವುದರ ಮೂಲಕ ಟ್ರಿಪ್ಪನ್ನು ಹೊಗೋದ್ರೆ ಒಳ್ಳೆ ಪ್ರಯಾಣವನ್ನು ಮಾಡುತ್ತೆ ನೀವು ಬರ್ಬೋದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫ್ಯಾಮಿಲಿಯಿಂದ ಹೋಗುವುದರಿಂದ ಒಳ್ಳೆ ಚೆನ್ನಾಗಿ ಟ್ರಿಪ್ನ್ನು ಮುಗಿಸ್ಕೊಂಡು ಬರ್ಬೋದು